ನಮ್ಮ ಅಮ್ಮ ಚಿಕ್ಕದ್ರಿಂದಲೂ ದೇವ್ರ ಪೂಜೆ ಅಂದರೆ ತುಂಬ ಭಕ್ತಿ ಆದ್ದರಿಂದ ಅವರು ಹೂವನ್ನ ತುಂಬ ತಗೊಳ್ತಾ ಇದ್ದರು ಎಷ್ಟು ದುಡ್ಡು ಆದ್ರೂ ಪರ್ವಾಗಿಲ್ಲ ಪೂಜೆಗಳಿಗೆ ಹೂ ತಗೊಂಡ್ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕಟ್ಟಿ ಬೆಳಗ್ಗೆ ಮುಂಚೆ ಏಳೋ ಅಷ್ಟ್ರಲ್ಲಿ ಪೂಜೆ ಮಾಡಿ ಆ ಹೂವಿನ ಅಲಂಕಾರ ನೋಡಿದ್ರೆ ದೇವರೇ ಎದ್ದು ಬರ್ತಾನೇನೋ ಅನ್ನುವಂಗೆ ಪೂಜೆ ಮಾಡ್ತಾ ಇದ್ದರು ಆದ್ದರಿಂದ ನನಗೆ ಹೂವು ಅಂದರೆ ತುಂಬ ಇಷ್ಟ ಎಷ್ಟೇ ದುಡ್ಡು ಖರ್ಚಾದರೂ ಹೂವು ತಗೊಂಡು ಹೂವು ಮುಡಿಸ್ತಾ ಇದ್ದೆ ಆದರೆ ಈಗ ನಮಗೆ ತೋಟವಿದೆ ಇರೋದರಿಂದ ನಾವೇ ಹೂ ಬೆಳಿತೀವಿ ಹೂ ಬೆಳೆದು ಸೇವಂತಿಗೆ ಸ್ಫಟಿಕ ಗುಲಾಬಿ ಪಾರಿಜಾತ ಹಾಗೂ ಸಂಪಿಗೆ ಗಿಡ ಎಲ್ಲವನ್ನು ತೋಟದಲ್ಲಿ ಶೇಖರಿಸಿದ್ದೇವೆ ವಿವಿಧ ಹೂವುಗಳನ್ನು ಬೆಳೆದು ನಮಗೆ ಬೇಕಾದಷ್ಟ್ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ ಉಳಿದದ್ದನ್ನು ನಮ್ಮ ಸಂಬಂಧಿಕರಿಗೆ ಪೂಜೆಗಳಿಗೆ ಕೊಡುತ್ತೇವೆ ಸೇವಂತಿಗೆ ಹಾರ ಮಾಡಿ ಹಾಕುತ್ತೇವೆ ಹೂವುಗಳ ಹಾರ ಮಾಡಿ ಬಂದಿದ್ದನ್ನು ಉಳಿದಿದ್ದನ್ನು ಮಾರ್ಕೆಟಿಗೆ ಮಾರು ಮಾರುಕಟ್ಟೆಗೆ ಸಾಗಿಸುತ್ತೇವೆ ಅದರಿಂದ ಬರುವ ದುಡ್ಡನ್ನು ತೋಟಗಾರಿಕೆಗೆ ಉಪಯೋಗಿಸುತ್ತೇವೆ ಹಾಗೆ ತೆಂಗಿನ ಮರವಿದೆ ತೆಂಗಿನ ಮರದಲ್ಲಿ ಬಿಡುವ ತೆಂಗಿನ ಕಾಯಿಗಳನ್ನು ಫಸಲುಗಳನ್ನು ಕೀಳಿಸಿ ಅದನ್ನು ಒಂದು ಕಡೆ ಶೇಖರಿಸಿ ಎಡ್ಸಿ ಮಾರ್ಕೆಟಿಗೆ ಹಾಕಿ ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸುತ್ತೇವೆ ತೋಟವನ್ನು ಫಲವತ್ತು ಮಾಡುವ ಬೇಕಾಗಿರುವುದರಿಂದ ಹಣ್ಣುಗಳು ಹೂವುಗಳು ಬಿಡುವುದು ತುಂಬ ಚೆನ್ನಾಗಿ ಬಿಡುವುದಕ್ಕೆ ಅದಕೆ ಗೊಬ್ಬರಗಳನ್ನು ಹಾಕಬೇಕಾಗುತ್ತದೆ ತೆಂಗಿನ ಗೊಬ್ಬರ ತೆಂಗಿನ ಮರಕ್ಕೆ ಹಸು ಕುರಿ ಗೊಬ್ಬರ ಶೇಖರಿಸಿ ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುತ್ತೇವೆ ಬೋರೂ ಬೋರೂನ್ ಬೋರ್ವೆಲ್ ಇರುವುದರಿಂದ ಅದನ್ನು ಆನ್ ಮಾಡಿ ನೀರು ನೀರು ಹಾಯಿಸಿ ಎಲ್ಲವನ್ನು ಮಾಡಿ ತರಕಾರಿಗಳನ್ನು ಬದನೆ ಗಿಡ ಟೊಮೋಟೊ ಬೀನಿಸ್ ಕ್ಯಾರೇಟ್ ಗಡ್ಡೆಕೋಸು ಹಾಗೂ ಎಲೆಕೋಸು ದಪ್ಪ ಮೆಣಸಿನ್ಕಾಯಿ ಎಲ್ಲವನ್ನು ಬೆಳೆಯುತ್ತೇವೆ ತರಕಾರಿ ಪರಂಗಿ ಹಣ್ಣು ಸೀಬೆ ಹಣ್ಣು ದಾಳಿಂಬೆ ಹಣ್ಣು ಇವುಗಳನ್ನು ಶೇಖರಿಸುತ್ತೇವೆ ಇದನ್ನು ಬೆಳೆಯುತ್ತೇವೆ ಹಾಗೂ ಬೆಳೆದಿದ್ದನ್ನು ನಾವು ತಿನ್ನುವುದಕ್ಕೂ ಉಪಯೋಗಿಸಿಕೊಳ್ಳುತ್ತೇವೆ ಉಳಿದಿದ್ದನ್ನು ಮಾರುಕಟ್ಟೆಗೆ ಹಾಗೂ ಸಂಬಂಧಿಕರಿಗೆ ಎಲ್ಲರಿಗೂ ಕೊಡುತ್ತೇವೆ ಮತ್ತು ನಾವು ಏನು ಮಾಡಬೇಕು ಅಂದರೆ ಯಾವುದೇ ಹಣ್ಣನ್ನು ದುಡ್ಡು ಕೊಟ್ಟು ತಗೊಳ್ಳೋದು ಕೊಳ್ಳುವುದಿಲ್ಲ ಎಲ್ಲದನ್ನು ತೋಟದಲ್ಲಿಯೇ ಬೆಳೆಯುತ್ತೇವೆ ಕೊಬ್ಬರಿ ಹಾಗೂ ತೆಂಗಿನ ಮರದಲ್ಲಿ ಬಿಡುವ ತೆಂಗಿನ ಕಾಯನ್ನು ಎಡೆಸಿ ಆಮೇಲೆ ಅಡಿಕೆ ತೋಟವಿರುತ್ತದೆ ಅಡಿಕೆಯನ್ನು ಕೊಯ್ದು ಅದನ್ನು ಎಡೆದು ಬೇಯಿಸಿ ಒಣಹಾಕಿ ಮಾರುಕಟ್ಟೆ ಶಿವಮೊಗ್ಗ ಮಾರುಕಟ್ಟೆ ಮಂಡಿಗಳಿಗೆ ಸಾಗಿಸುತ್ತೇವೆ ಅದರಿಂದ ಬರುವ ದುಡ್ಡು ಅದರಿಂದ ಬರುವ ಅದರಲ್ಲಿ ಹತ್ತು ಸಾವಿರ ಬರುತ್ತದೆ ಅದನ್ನು ಐದು ಸಾವಿರ ತೋಟಗಾರಿಕೆ ಖರ್ಚಿಗೆ ಉಪಯೋಗಿಸುತ್ತೇವೆ ಉಳಿದಿದ್ದನ್ನು ನಮ್ಮ ಮನೆಯ ಖರ್ಚಿಗೆ ಉಪಯೋಗಿಸಿಕೊಳ್ಳುತ್ತೇವೆ ಆಮೇಲೆ ಯಾವುದೇ ನಿಸರ್ಗವಾಗಿರುತ್ತದೆ ಯಾವುದು ಬೆಳೆಯುವ ನಾವು ಬೆಳೆಯುವ ಹಣ್ಣಿನಿಂದ ಯಾವುದೇ ಗೊಬ್ಬರದ ಏರಾರ ಕಲ್ಮಶದ ಇದು ಇರುವುದಿಲ್ಲ ನೈಸರ್ಗಿಕವಾಗಿ ಬೆಳೆಯುತ್ತೇವೆ ಯಾವ ಗೊಬ್ಬರವನ್ನೂ ಹಾಕುವುದಿಲ್ಲ ಬರೀ ಕುರಿ ಗೊಬ್ಬರ ಹಸುವಿನ ಗೊಬ್ಬರವನ್ನು ಹಾಕಿ ಬೆಳೆಯನ್ನು ತೆಗೆಯುತ್ತೇವೆ ಔಷ್ಧಿ ಈವ ಯಾವುದೇ ಔಷಧಿಗಳನ್ನು ಕೆಮಿಕಲ್ಗಳನ್ನು ಹಾಕದೇ ತರಕಾರಿಗಳನ್ನು ಬೆಳೆಯುತ್ತೇವೆ ನೈಸರ್ಗಿಕವಾಗಿ ನಾವು ತರಕಾರಿಗಳನ್ನು ಬೆಳೆಯುತ್ತೇವೆ ಯಾವುದೇ ಹಬ್ಬ ಸತ್ಯನಾರಾಯಣ ಪೂಜೆಗೆ ದೊಡ್ಡ ದೊಡ್ಡ ಹಾರಗಳನ್ನು ಮಾಡಿ ಹಾಕುತ್ತೇವೆ ನನ್ನ ಮಗಳು ಮಂಗಳೂರಿನಲ್ಲಿದ್ದಾಳೆ ಅವಳಿಗೂ ಎಲ್ಲ ತರಕಾರಿ ಎಲ್ಲ ತರಕಾರಿ ಕಾಯಿ ಬಾ ಹಣ್ಣುಗಳನ್ನು ಕೊಟ್ಟು ಕಳುಹಿಸುತ್ತೇವೆ ನನ್ನ ಮಗನೂ ದೂರ ಇದ್ದಾನೆ ಅವನಿಗೂ ತೋಟದಲ್ಲಿ ಬೆಳೆಯುವ ಪ್ರತಿ ಒಂದು ಹಣ್ಣು ಕಾಯಿ ಕೊಬ್ಬರಿಗಳನ್ನು ಕೊಟ್ಟು ಕಳುಹಿಸುತ್ತೇವೆ ಹಾಗೆ ನಾವು ಸಂಪಿಗೆ ಗಿಡದಲ್ಲಿ ಬಿಡುವ ಹಣ್ಣುಗಳನ್ನು ನಮ್ಮ ಗ್ರಾಮದೇವತೆ ಸೌಮ್ಯಕೇಶ್ವರಿ ದೇವಸ್ಥಾನ ಹಾಗೂ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ದೇವರಿಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ದೇವರಿಗೂ ಕೊಟ್ಟು ಕಳುಹಿಸುತ್ತೇವೆ ಈಗ ತೋಟವನ್ನು ಫಲವತ್ತು ಮಾಡ ಮಾಡಲು ನಾವು ಬೇಕಾಗಿರುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಮಾರ್ಕೇಟ್ ಇದರಿಂದ ತಂದು ಹಾಕುತ್ತೇವೆ ಈಗ ಒಂದು ಗಿಡವನ್ನು ಬೆಳೆಸಲು ಮೂರು ತಿಂಗಳು ಬೇಕು ಕಾಲಾವಧಿ ಬೇಕಾಗುತ್ತದೆ ಅದಕ್ಕೆ ಪ್ರತಿನಿತ್ಯ ನೀರು ಗೊಬ್ಬರ ಔಷಧಿ ಪ್ರತಿಯೊಂದನ್ನು ಮಾಡಬೇಕಾಗುತ್ತದೆ ಅದು ಬೆಳೆದ ನಂತರ ಮೂರು ತಿಂಗಳು ಕೊಯ್ಲು ಮಾಡುತ್ತೇವೆ ಮೂರು ತಿಂಗಳ ತನಕ ಹೂವನ್ನು ಬೆಳೆದು ಮಾರುಕಟ್ಟೆಗೆ ಹಾಕಿ ಅದರಿಂದ ಬರುವ ದುಡ್ಡಿನಲ್ಲಿ ನಮ್ಮ ಮಕ್ಕಳ ಎಜುಕೇಷನಿಗೆ ಪ್ರತಿಯೊಂದಕ್ಕೂ ಖರ್ಚು ಮಾಡುತ್ತೇವೆ ಹಾಗೂ ತೋಟದಲ್ಲಿ ಬರುವ ಹುಲ್ಲು ಅದು ಎಲ್ಲ ಇರುವುದರಿಂದ ಎರಡು ಹಸುಗಳನ್ನು ಕಟ್ಟಿಕೊಂಡು ಹಸುಗಳಲ್ಲಿ ಹಾಲು ಕರೆದು ಬೆಳಗ್ಗೆ ಆರು ಗಂಟೆಗೆ ಎದ್ದು ಹಸುವಿನ ಇದನ್ನು ಹಸುವಿನ ಕೊಟ್ಟಿಗೆಯನ್ನು ಕ್ಲೀನು ಮಾಡಿ ಹಸುವನ್ನು ಗೊಬ್ಬರವನ್ನು ಆಚೆ ಹಾಕಿ ಹಸು ಕೆಚ್ಚಲನ್ನು ತೊಳೆದು ಹಾಲು ಕರೆದು ಡೈರಿಗೆ ತೆಗೆದುಕೊಂಡು ಶ್ ಹಾಕಿಬಂದು ಹಸುವನ್ನು ಕರೆದುಕೊಂಡು ಹೊಲದಕ್ಕೆ ಹೋಗಿ ಅಲ್ಲಿ ಒಂದು ಕಡೆ ಕಟ್ಟಿ ಹಾಕಿ ಅದು ಮೇವು ಕೊಯ್ದು ತಿನ್ನಲು ತಿನ್ನಲು ಹಾಕಿ ಮತ್ತು ಹೊಲದಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಕಡೆ ಮೇಯಿಸಿ ಹಸುಗಳನ್ನು ಒಂದು ಕಡೆ ಕಟ್ಟಿ ಹಾಕಿ ಬಂದು ಆಮೇಲೆ ಮತ್ತೆ ಮಧ್ಯಾಹ್ನ ಅದನ್ನು ನೀರು ಕುಡಿಸಿ ನೀರು ಕುಡಿಸಿ ಆ ಹುಲ್ಲು ಹಾಕಿ ಮತ್ತೆ ಸಂಜೆ ಮನೆ ಮನೆಗೆ ಕರೆದುಕೊಂಡು ಬಂದು ಅದಕ್ಕೆ ಅದು ಗೊಬ್ ಅದು ತಿಂಡಿ ಕಡಲೆಕಾಯಿ ಹಿಂಡಿ ಪೀಡ್ಸು ರವೆ ಬೂಸ ಎಲ್ಲವನ್ನೂ ಮಿಕ್ಸ್ ಮಾಡಿ ಹಸ್ವಿಗೆ ತಿನ್ನಿಸಿ ಕಲಗಚ್ಚು ಕೊಟ್ಟು ಅದನ್ನು ಮತ್ತೆ ಮತ್ತೆ ಸಂಜೆ ಹಾಲು ಕರೆಯುತ್ತೇವೆ ವಾರಕ್ಕೆ ಹತ್ತು ಸಾವಿರ ಹಾಲು ಹತ್ತು ಸಾವಿರ ರೂಪಾಯಿ ಹಾಲು ಕರೆಯುತ್ತೇವೆ ಆದ್ದರಿಂದ ಹತ್ತು ಸಾವಿರ ಹಾಲು ಕರೆಯುತ್ತೇವೆ ವಾರಕ್ಕೆ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಹಾಲು ಕರೆಯು ಹಾಲು ಕರೆಯುತ್ತೇವೆ ಅದರಿಂದ ಬಂದ ಹಣದಿಂದ ಸಂಸಾರ ಮಾಡುತ್ತೇವೆ ಮಕ್ಕಳ ಎಜುಕೇಶನು ಪ್ರತಿಯೊಂದಕ್ಕೂ ಇದೇನೇ ನಮಗೆ ದಾರಿ

ಹಸುವಿನ ಮೈ ತೊಳೆಸುವುದು ಪ್ರತಿನಿತ್ಯ ಹಸು ತುಂಬ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕು ಅದಕ್ಕೆ ಕೆಚ್ಚಲು ಬಾವು ಬರದ ಹಾಗೆ ಹಸುವಿಗೆ ಬಾಯಿ ಜ್ವರ ಬರದ ಹಾಗೆ ರೋಗ ರುಜಿನಗಳು ಬರದ ಹಾಗೆ ಅದು ಲಸಿಕೆಗಳನ್ನು ಹಾಕಿಸಿ ಮೂರು ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸಿ ಹಸುಗಳನ್ನು ನೋಡಿಕೊಳ್ಳುತ್ತೇವೆ ಈ ಹೂ ಹಣ್ಣು ತೆಂಗಿನಕಾಯಿ ಇವುಗಳನ್ನು ಬೆಳೆಯುವುದರ ಜೊತೆಗೆ ಹಸುವಿನ ಗೊಬ್ಬರ ಬೇಕಾಗಿರುವ ಕಾರಣದಿಂದ ನಾವು ಹಸುವನ್ನು ಸಾಕಿಕೊಂಡು ಹೂವು ಹಣ್ಣು ಗೊಬ್ಬರ ತರಕಾರಿಗಳಿಗೆ ಫಲವತ್ತಾದ ಮಣ್ಣು ಫಲವತ್ತು ಮಾಡುವುದಕ್ಕೋಸ್ಕರ ಈ ಕೆಲಸಗಳನ್ನು ಜೊತೇಲೆ ಮಾಡಿಕೊಳ್ಳುತ್ತೇವೆ ಆಮೇಲೆ ಹಸ್ವಿನ ಹಾಲಿನಿಂದ ಹಸುವಿನ ಹಾಲಿನಲ್ಲಿ ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡುತ್ತೇವೆ ಹೂವು ಹೂವಿನ ಜೊತೆ ಬೆಣ್ಣೆ ಎಲ್ಲ ರೀತಿಯ ತರಕಾರಿಗಳು ದಪ್ಪ ಮೆಣ್ಸಿನಕಾಯಿ ನಾವು ಬೆಳೆಯುವ ಹಣ್ಣು ಬಾಳೆಕಾಯಿಯಿಂದ ಬಜ್ಜಿ ಮಾಡಿ ಅದನ್ನು ನನ್ನ ಮಗ ಮಾರ್ಕೇಟ್ ಅನಲ್ಲಿ ಬಜ್ಜಿ ಮಾಡುತ್ತಾನೆ ಅದರನ್ರಿಂದ ಅದನ್ನು ಮಾರ್ ಬಜ್ಜಿ ಮಾಡಲು ಉಪಯೋಗಿಸುತ್ತೇವೆ ಮಾರ್ ಬಾಳೆಕಾಯಿಯಿಂದ ತೆಂಗಿನಕಾಯಿಯಿಂದ ಕೊಬ್ಬರಿ ಎಣ್ಣೆಯನ್ನು ಮಾಡಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದರಿಂದ ಕೊಬ್ಬರಿ ಎಣ್ಣೆಯನ್ನು ಮಾಡಿಕೊಳ್ಳುತ್ತೇವೆ ಮೂರು ತಿಂಗಳಾದ ಮೇಲೆ ಗಿಡಗಳನ್ನು ಕೊಯ್ದು ಹೊಸದಾಗಿ ಗಿಡಗಳನ್ನು ನೆಡಬೇಕಾಗುತ್ತದೆ ಒಂದು ಗಿಡದ ಒಂದು ಸಲ ಗಿಡ ಹಾಕಿದರೆ ಅದು ಮೂರು ತಿಂಗಳು ಬೆಳೆಯುವುದಕ್ಕೆ ಬೇಕು ಮತ್ತು ಮೂರು ತಿಂಗಳು ಹೂವು ಬಿಡಲು ಶುರು ಮಾಡುತ್ತದೆ ಒಟ್ಟು ಒಂದು ಗಿಡದ ಕೊಯ್ಲು ನಾಲ್ಕರಿಂದ ಐದು ತಿಂಗಳಲ್ಲಿ ಕೊಯ್ಲು ಮುಗಿಯುತ್ತದೆ ಹೂವನ್ನ ಹೂವನ್ನು ಮಾರಿ ನಾವು ತುಂಬ ಕಷ್ಟ ಇದ್ದಾಗಲೇ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಂಡಿದ್ದೇವೆ ಅಡಿಕೆ ವ್ಯಾಪಾರದಿಂದ ಮಗಳ ಮದುವೆ ಅಡಿಕೆ ಮಗಳ ಮದುವೆ ಅವಳ ಎಜುಕೇಷನಿಗೆ ಮಗನಿಗೆ ಎಜುಕೇಷನು ಪ್ರತಿಯೊಂದಕ್ಕೂ ದಾರಿ ಆಗಿದೆ ನಾವು ತೆಂಗಿನ ತೋಟದಲ್ಲಿ ಒಂದು ನಾವು ಮಾಡುವ ಯಾವುದೇ